ಹಲೋ ಯಾರು ಮಾತಾಡ್ತಾ ಇರೋದು

ಯಾರು ನೀವು ಹಾಕಿಸ್ಕೊಂಡಿದೀರಾ ಹಾಂ ಹಾಂ

ಹಾಂ ಹಾಂ ಖಂಡಿತ ಹೌದು ಹೌದು ಹೌದು ನಾನೀಗ

ಅಲ್ಲಲ್ಲ ನೀವು ಡಿ ಟಿ ಎಚ್ ಹಾಕಿಸ್ಕೊಂಡ್ರೆ ಮೊಬೈಲಿಂದಲೇ ಕರೆಕ್ಟಾಗಿ ಮುಗಿದ ತಕ್ಷಣವೇ ಆ ಮತ್ತು ನಿಮಗೆಲ್ಲ ಸಿಗ್ನಲ್ ಇದೆಲ್ಲ ಮೆಸೇಜ್ ಎಲ್ಲ ಬರ್ತಾ ಇರುತ್ತೆ ನಿಮ್ಮದು ಇವತ್ತು ಮುಗಿಯುತ್ತೆ ಹಾಂ ಇಷ್ಟು ಹೊತ್ತು ಮುಗಿಯುತ್ತೆ ಅನ್ನೊದೊಂದು ಸಿಗ್ನಲ್ ನಿಮಗೆ ಬರುತ್ತೆ ಅವಾಗ ನೀವು ರೆಡಿ ಆಗ್ಬೋದು ಮಾಡ್ಸ್ಕೊಳ್ಳೋಕೆ ಇದು ಮತ್ತು ಏನಂದರೆ ಏನು ಪ್ರಾಬ್ಲಮ್ಮಿಲ್ಲ ಡಿ ಟಿ ಎಚ್ಚು ಡೈರೆಕ್ಟಾಗಿ ಮತ್ತು ಕ್ಲಿಯರ್ರಾಗಿ ಬರುತ್ತೆ ಕೇಬಲ್ನವರದ್ದು ಒಂದು ಸ್ವಲ್ಪ ಕ್ಲಿಯರೆನ್ಸ್ ಸಿಗೋಲ್ಲ ಪ್ರಾಬ್ಲಮ್ಮಾಗುತ್ತೆ ಡಿ ಟಿ ಎಚ್ ಆದರೆ ನಿಮಗೆ ಕ್ಲಿಯರ್ ಆಗಿ ಇದೆಲ್ಲ ಬರುತ್ತೆ ಪಿಚ್ಚರು ಹಾಂ ಸ್ಕ್ರೀನ್ ಮೇಲೆ ಹಾಗೇ ನಿಮಗೆ ಕಟ್ಟೋದಕ್ಕೂ ಏನು ಅಂಥ ಚಾರ್ಜಸ್ ಏನು ಜಾಸ್ತಿ ಇರೋಲ್ಲ ಹಾಂ ನಿಮಗೆ ಎಷ್ಟು ಎಷ್ಟೆಷ್ಟು ತಿಂಗ್ಳಿಗೆ ಹಾಕ್ಸ್ಕೊಳ್ಳೋಕೆ ನಿಮಗೆ ಅನುಕೂಲ ಆಗುತ್ತೆ ಅಷ್ಟಕ್ಕೆ ಹಾಕಿಸ್ಕೋಬೌದು ಕೆಲವರು ಒನ್ ಇಯರ್ದು ಹಾಕಿಸ್ಕೋತಾರೆ ಕೆಲವರು ಸಿಕ್ಸ್ ಮಂತ್ಸು ಕೆಲವರು ಟು ಮಂತ್ಸು ಹಾಗೆ ಇಲ್ಲಪ್ಪಾ ಫ್ರೀ ಇಲ್ಲ ಹೌದಾ ಸರಿ ಹಾಂ ಸೆಲೆಕ್ಟು ಹೌದು ಹೌದು ಹೌದು ಸೆಲೆಕ್ಟೆಡ್ ಇರುತ್ತೆ ಸರಿ ಸರಿ ಸರಿ ಇಲ್ಲ ಇಲ್ಲ ಸೆಲೆಕ್ಷನ್ ಇರುತ್ತೆ ಹೌದು ಹೌದು ನೀವು ಯಾವ ಚಾನೆಲ್ ಸೆಲೆಕ್ಟ್ ಮಾಡ್ಕೊತೀರಾ ಅದಕ್ಕೆ ತಕ್ಕಂತೆ ಚಾರ್ಜ್ ಆಗುತ್ತೆ ಅಷ್ಟೆ ಅಷ್ಟು ಬಿಟ್ಟರೆ ಇನ್ನೇನಿಲ್ಲ ಹ್ಞೂ ಮತ್ತು ಇಲ್ಲಿ ತುಂಬ ಡಿ ಟಿ ಎಚ್ ಹಾಕಿಸ್ಕೊಳ್ಳಿ ತುಂಬ ಕ್ಲಿಯರೆನ್ಸ್ ಸಿಗುತ್ತೆ ನೋಡೋದಕ್ಕೆ ಮತ್ತು ನಿಮಗೆ ಪೇ ಮಾಡೋದಕ್ಕೆ ಎಲ್ಲ ಅನುಕೂಲ ಆಗುತ್ತೆ ತ್ಯಾಂಕ್ ಯು ಸರಿ ಸರ್ ಓಕೆ